ನನಗೆ ಗೊತ್ತೇ ಇರುವ ಇತರ ಭಾಷೆಗಳ ಜೊತೆ ಕನ್ನಡ ಭಾಷೆಯನ್ನು ಹೋಲಿಸುವುದೇ ಕನ್ನಡ ಭಾಷೆಯನ್ನು ಹೋಲಿಸಬಹುದು ಬಟ್ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಕಾಲ ಹಿಂದಿನ ಭಾಷೆ ಹಾಗೂ ಹಳೆಯ ಅದರದೆ ಆದ ಕುರುಹುಗಳಿವೆ ಬೇರೆ ಭಾಷೆಗಳು ಕನ್ನಡ ಭಾಷೆಗಳು ಎರಡು ಕಂಪೇರ್ ಮಾಡೋಕ್ಕೆ ತುಂಬ ಕಷ್ಟ ಬೇರೆ ಭಾಷೆ ಬೇಕಾದ್ರೆ ಈಸಿ ಕಲೀಬಹುದು ಕನ್ನಡ ಕಲಿಯೋದು ಬಹಳ ಕಷ್ಟ ಬಟ್ ಅದು ಕನ್ನಡಿಗರಿಗೆ ಭಾಳ ಈಸಿ ಬೇರೆ ದೇಶದವ್ರಿಗೆ ಕನ್ನಡ ಕಲಿಯೋದು ಭಾರಿ ಕಷ್ಟ ಅದಾಗಿ ಬೇರೆ ನಮ್ಮವರಿಗೆ ಕೇಳಿದರೆ ಕನ್ನಡ ಭಾಷೆನೇ ಬೆಶ್ಟು ಅಂದರೆ ಬೇರೆ ಭಾಷೆ ಹೋಲಿಸಿದರೆ ಕನ್ನಡ ಭಾಷೆನೇ ಬೆಶ್ಟು ಅಭಿಪ್ರಾಯ ನನ್ನ ಅಭಿಪ್ರಾಯ ಕನ್ನಡ ಭಾಷೆಯನ್ನು ಬೇರೆ ಭಾಷೆಗೆ ಹೋಲಿಸ ಲಾಗದು ಯಾಕೆಂದರೆ ಕನ್ನಡದಲ್ಲೇ ಅತ್ಯಂತ ಪುರಾತನ ಭಾಷೆ ಹಾಗೂ ಎಲ್ಲಾ ಭಾಷೆಯ ಭಾಷೆಗಳಿಗಿಂತ ಅತೀ ಪುರಾತನವಾದ ಭಾಷೆ